ಈಗ ಕರ್ನಾಟಕ ರಾಜ್ಯದಲ್ಲಿ ವ್ಯವಹಾರ ಹಲವು ಇತರ ಕೈಗಾರಿಕೆಗಳು ಹಾಗೂ ವಲಯದೊಂದಿಗೆ ಯಾವ ರೀತಿ ಸಹಕರಿಸುತ್ತದೆ ಅಂತ ಹೇಳಕೆ ಬಂದರೆ ಸೊ ಕೃಷಿ ಮತ್ತು ಆಹಾರ ಪ್ರಕ್ರಿಯೆ ಕೈಗಾರಿಕೆಗಳೊಂದಿಗೆ ಹಲವು ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಇದನ್ನು ಇದು ಮಾಡುತ್ತೆ ಈ ಎಕ್ಸಾಂಪಲ್ ಹಾಗೇ ಇಂಜಿನಿಯರಿಂಗ್ ಆಗಿರ್ಬೋದು ತಾಂತ್ರಿಕ ಮತ್ತು ತಂತ್ರಜ್ಞಾನ ಕ್ಷೇತ್ರದೊಂದಿಗೆ ಕೈ ಜೋಡಿಸುತ್ತದೆ ಉತ್ತಮ ಮಟ್ಟದಲ್ಲಿ ಕೈ ಜೋಡಿಸುತ್ತೆ ಆಮೇಲೆ ಇನ್ನೊಂದು ಐ ಟಿ ಐ ಟಿ ಅಂದ್ರೆ ಉದ್ಯಮಗಳು ಐ ಟಿ ಸೇವೆಗಳು ಮತ್ತು ಸೇವಾ ಡಿಜಿಟಲ್ಗಳು ಯಾಂತ್ರಿಕ ಅಂಥವೆಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೈ ಜೋಡಿಸ್ತದೆ ಲಾಸ್ಟಾಗಿ ಆಹಾರ ಆಹಾರದಲ್ಲೂ ಅಷ್ಟೇ ಆಹಾರದಲ್ಲು ಪ್ರತಿಯೊಂದನ್ನು ಕೈ ಜೋಡಿಸಿ ನಡೀತದೆ ಇನ್ನೊಂದು ಅಷ್ಟು ಅಷ್ಟು